ಹಲೋ ಸರ್ ನಮಸ್ತೆ ನಾನು ಸುರೇಶ್ ಅಂತ ಪಡುಬಿದ್ರಿಯಿಂದ ಹಾಂ ತಾವು ತಮ್ಮದು ಇದು ಟೀ ಸ್ಟಾಲಾ ಎಲ್ಲಿ ಸರ್ ಇದು

ಅಂದರೆ ನಮ್ಮನೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ತುಂಬ ಮಂದಿ ಬಂದಿದ್ದಾರೆ ಅವ್ರಿಗೆ ಒಂದು ಮೂರು ನಾಲ್ಕು ದಿನ ಇದ್ದಾರೆ ಅವರು ನಮ್ಮೊಟ್ಟಿಗೆ ನಮ್ಮನೇಲೆ ಇರ್ತಾರೆ ಅವರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೀಗೆಲ್ಲ ಅವ್ರಿಗೆ ಟಿಫಿನ್ ವ್ಯವಸ್ಥೆ ಎಲ್ಲ ಆಗ್ಬೇಕು ಸರ್ ಅದಕ್ಕಾಗಿ ನಿಮ್ಮಲ್ಲಿ ಯಾವ ವೆರೈಟಿ ಎಲ್ಲ ಟೀ ಇದೆ ಅನ್ನೋದಕ್ಕೆ ಒಂದು ಮಾಹಿತಿ ಬೇಕಿತ್ತು ಸರ್ ಹಾಂ ಹಾಂ ಹಾಂ ಹಾಂ ಹಾಂ

ಸರಿ ಸರಿ ಸರಿ ಡಿಶ್ ಏನು ಎ ಹೌದಾ ಓಕೆ ಮತ್ತೆ ಮಧ್ಯಾಹ್ನ ಆದರೆ ಹಾಂ ಹಾಂ ಸಂಜೆಗೆ ಮಧ್ಯಾಹ್ನ ಅಷ್ಟು ಜನ ಕುಡಿಯೋರು ಇರೋದಿಲ್ಲ ಆದರೆ ನಮ್ಗೆ ಸಂಜೆ ಮೇಯ್ನ್ ಬೇಕು ಸರ್ ಹಾಂ ಹೌದು ಹಾಂ ಸ್ವಲ್ಪ ಸ್ಟ್ರಾಂಗ್ ಯಾವುದು ಹಾಂ ಹಾಂ ಹಾಂ ಹಾಂ ಹಾಂ ಅದೆಲ್ಲ ಫ್ರೆಶ್ ಅವೆಲ್ಲ ಫ್ರೆಶ್ ಎಲ್ಲ ಫ್ರೆಶ್ ಮಾಡಿ ಕಳಿಸ್ತೀರಾ ಹಾಂ ಹಾಂ

ಓ ಹೌದಾ ಸರ್ ಹೌದು ಹೌದು ಹೌದು ಅದು ಮಳೆ ಕೂಡ ಇದೆಯಲ್ಲ ಈಗ ಮಳೆ ಕೂಡ ಬರ್ತಾ ಇದೆ ಸ್ವಲ್ಪ ಗರಿಗರಿಗೆ ಆಗಬೇಕು ತಿಂಡಿ ಎಲ್ಲ ಕೊಡ್ತಿರಲ್ಲಾ ಓ

ಅಲ್ಲಾ ಅಲ್ಲಾ ನನ್ನ ಅದೇ ಫ್ರೆಂಡ್ಸ್ ಎಲ್ಲ ಹೇಳಿದರು ಅದು ರವಿರಾಜ್ ಅಂತ ತುಂಬ ಚೆನ್ನಾಗಿ ಎಲ್ಲ ಮಾಡಿ ಕೊಡ್ತಾರೆ ಅದೆ ಅದೆ ಅದೆ

ಏನಿಲ್ಲ ಏನಿಲ್ಲ ಓಕೆ ಓಕೆ ಅದೆ ನಮಗೆ ಅದೆ ಬೇಕಿದ್ದದ್ದು ಹಾಂ ಹಾಂ ಹೌದಾ ಹಾಗಾದರೆ ಏನು ಗೊತ್ತಾ ಸರ್ ಹಾಂ ಹಾಂ ಹಾಂ ಎಲ್ಲ ಇರುತ್ತಲ್ಲ ಸರ್ ನ ಏನೆಂದರೆ ಈಗ ಈಗೊಂದು ಇಪ್ಪತ್ತೈದು ಮಂದಿ ಇದ್ದಾರೆ ಸರ್ ನಮ್ಮನೆಯಲ್ಲಿ ಅವರೊಂದು ನಾಲ್ಕು ದಿನದ ಮಟ್ಟಿಗೆ ಇರ್ತಾರೆ ನಾವು ಅವ್ರು ಎಲ್ಲರನ್ನು ಎಲ್ಲರನ್ನು ವಿಚಾರಸ್ಬಿಟ್ಟು ಹಾಂ ಅದೆ ಅದೆ ನಮಗೆ ಅದೆ ಬೇಕು ಈಗ ಅಂದರೆ ಮತ್ತೆ ಏನು ಗೊತ್ತ ನಾ ಎಲ್ಲ ಈಗ ಅವರತ್ರ ವಿಚಾರಿಸ್ಬಿಟ್ಟು ಲಿಸ್ಟ್ ಮಾಡಿಬಿಟ್ಟು ಇದರಲ್ಲಿ ವಾಟ್ಸ್ಅಪ್ ಇದೆಯಲ್ಲ ಸರ್ ನಿಮ್ಮ ನಂಬರಲ್ಲಿ ಹಾಂ ಹಾಂ ಹಾಂ

ಹಾಂ ಸರಿ ಸರಿ ಸರಿ ತಂದು ಕೊಡ್ತಾರಲ್ಲಾ ಸರಿ ಸರ್ ಹಾಗಾದ್ರೆ ನಾನು ಲೀಸ್ಟ್ ಮಾಡ್ಬಿಟ್ಟು ನಾನು ನಿಮಗೆ ವಾಟ್ಸ್ಅಪ್ ಮಾಡ್ತೇನೆ ಮತ್ತೆ ಅದು ಕಳ ಅದು ನಾಳೆಯಿಂದಲೆ ಬೇಕು ಸರ್ ಅಂದರೆ ಅವ್ರು ಇವತ್ತು ರಾತ್ರಿ ರಾತ್ರಿ ಬರ್ತಾರೆ ರಾತ್ರಿದು ವ್ಯವಸ್ಥೆ ನಾನು ಇಲ್ಲಿ ಹೇಗಾದರು ಮಾಡ್ತೇನೆ ಬಟ್ ನಾಳೆಯಿಂದ ನಿ ಎಲ್ಲವನ್ನು ನೀವೆ ನೊಡ್ಕೊಳ್ಬೇಕು ಒಂದು ನಾಲ್ಕು ದಿನ ಓಕೆ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ಓಕೆ ತ್ಯಾಂಕ್ ಯು ಸರ್ ಬಾಯ್ ಬಾಯ್